ಥ್ಯಾಂಕ್ ಯು ಸರ್ ತುಮ್ಕೂರು ಬಸ್ ಸ್ಟಾಪಿಂದ ಬೆಲ್ಗುಂಬಕ್ಕೆ ತಲುಪ್ಸಿದ್ದಕ್ಕೆ ತುಮ್ಕೂರು ಬಸ್ ಸ್ಟಾಪಿಂದ ಬೆಳ್ಗಂಬಕ್ಕೆ ಬರೋದಕ್ಕೆ ಎಷ್ಟಾಗಿದೆ ಸರ್ ನೂರೈವತ್ತು ರೂಪಾಯಿ ಆಗಿದೆ ಮೇಡಮ್ ಹೌದಾ ನನ್ನ ಹತ್ರ ಫೋನ್ಪೇ ಆಗಲಿ ಗೂಗಲ್ಪೇ ಆಗಲಿ ಇಲ್ಲ ನಾನು ಹಣ ಕೊಡ್ಬೋದಾ ಹಾಂ ಕೊಡಿ ಮೇಡಮ್ ನನ್ನ ಹತ್ರ ಐನೂರು ರೂಪಾಯಿ ನೋಟಿದೆ ನಿಮ್ಮ ಹತ್ರ ಚೇಂಜ್ ಇದೆಯಾ ಅಥವಾ ಚಿಲ್ಲರೆ ಇದೆಯಾ